ನಮ್ಮಲ್ಲಿ ಉತ್ತರ ಭಾರತದ ಮದುವೆ ಫಂಕ್ಷನ್ಗಳು ಪೂಜೆ ಪುನಸ್ಕಾರಗಳು ನಮಗೇನು ಗೊತ್ತಿಲ್ಲ ನಾವು ದಕ್ಷಿಣ ಭಾರತದವ್ರು ನಾವು ದಕ್ಷಿಣ ಭಾರತದಲ್ಲಿ ಪೂಜೆಗಳಿಗೆ ಮತ್ತೆ ಮದುವೆಗಳಿಗೆ ಸಂಪ್ರದಾಯವಾಗಿ ತುಂಬ ಗಮನ ಕೊಡುತ್ತೇವೆ ನಾವು ಪೂಜೆ ಅಂದರೆ ಫಸ್ಟು ಗಣಪತಿ ಪೂಜೆಯಿಂದ ಮಾಡ್ತೇವೆ ಒಂದು ಗೃಹ ಪ್ರವೇಶಕ್ಕಾದ್ರೂ ಮೊದಲು ಗಣಪತಿ ಪೂಜೆ ಆಮೇಲೆ ಸತ್ಯನಾರಾಯ್ಣ ಸ್ವಾಮಿ ಪೂಜೆ ಆಮೇಲೆ ಮನೆ ದೇವರ ಪೂಜೆ ಹೀಗೆ ಪೂಜೆಗಳನ್ನ ಆ ಮೂರು ದಿನ್ದ ತನಕ ಮಾಡ್ತಾ ಹೋಗ್ತೇವೆ ಮದುವೆಗಳಲ್ಲೂ ಅಷ್ಟೇನೆ ಮದುವೆಗಳಲ್ಲಿ ನಾವು ಮೊದಲು ಮನೆಯಲ್ಲಿ ಮನೆ ದೇವರ ಪೂಜೆಯಿಂದ ನೀರು ಹಾಕುವ ಶಾಸ್ತ್ರಗಳಿಂದ ಸಂಪ್ರದಾಯವಾಗಿ ಮದುವೆ ಮನೆಗೆ ಹೋ ರಾತ್ರಿ ಹೋಗಿ ರಾತ್ರಿ ಅಲ್ಲಿ ಶಾಸ್ತ್ರಗಳೆಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸಿ ಬೆಳಗ್ಗೆ ದೇವರ ತರುವುದು ಮತ್ತು ಹುಡುಗ ಹುಡುಗಿಗೆ ಶಾಸ್ತ್ರ ಮಾಡುವುದು ಬಳೆ ತೊಡಿಸುವುದು ಸೀರೆ ಉಡಿಸುವುದು ಮತ್ತೆ ಮತ್ತೆ ಹೊರಗೆ ಕರ್ಕೊಂಡು ಹೋಗಿಬಿಟ್ಟು ಧಾರೆಗೆ ಹುಡುಗನನ್ನ ಕರ್ಕೊಂಡು ಬರೋದು ಇದೆಲ್ಲ ಇರುತ್ತವೆ ಮದುವೆ ಸಂಪ್ರದಾಯ ತುಂಬ ಚೆನ್ನಾಗಿರುತ್ತೆ ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ಮದುವೆ ಸಂಪ್ರದಾಯ ಸೀರೆನೇ ಹಾಕ್ತೀವಿ ನಾವು ಮದುವೆಯಲ್ಲಿ ಹುಡುಗನಿಗೆ ಪಂಚೆ ವಲ್ಲಿ ಶರ್ಟು ವೈಟಲ್ಲೆ ಹಾಕ್ತೀವಿ ಸೀರೆಯೂ ವೈಟ್ ಸೀರೆ ಮತ್ತು ರೆಡ್ ಬಾರ್ಡ್ರು ಅದನ್ನೇ ಹಾಕ್ತೀವಿ ನಮ್ಮ ದಕ್ಷಿಣ ಭಾರತದಲ್ಲಿ ಮದುವೆ ತುಂಬ ಚೆನ್ನಾಗಿ ನಡೆಯುತ್ತೆ ಎಲ್ಲರಿಗೂ ಊಟ ಎಲ್ಲರನ್ನೂ ಕರೆದು ಬಂಧುಗಳೆಲ್ಲ ಕರೆದು ಊರಿನಲ್ಲಿ ನೆಂಟ್ರಿಸ್ಟ್ಗಳನ್ನೆಲ್ಲ ಕರೆದು ಎಲ್ಲ ಹಿರೀಕ್ರುಗಳ್ನೆಲ್ಲಾ ಕರೆದು ಊಟ ಕೊಡ್ತೇವೆ ಮದುವೆ ಆದ ಮೇಲೆ ಸಂಪ್ರದಾಯವಾಗಿ ಮಾಮೂಲಿ ಕರೆದು ಕೊಡಿಸಿ ಶಾಸ್ತ್ರಗಳನ್ನೆಲ್ಲ ಮಾಡ್ತೇವೆ ತಿಂಗಳ ತನಕವೂ ಮದುವೆ ಕಾರ್ಯಗಳು ನಡೀತಾ ಇರುತ್ತವೆ ಅದಾದ್ಮೇಲೆ ಊರು ಜಾತ್ರೆಗಳೆಲ್ಲ ಇರುತ್ತವೆ ನಮ್ಮೂರಿನಲ್ಲಿ ಸಂಪ್ರದಾಯವಾಗಿ ಸಂಕ್ರಾಂತಿ ಇಂದಲೂ ಸಂಕ್ರಾತಿಯಲ್ಲೂ ದೊಡ್ಡ ಹಜ್ ದೀಪೋತ್ಸವ ನಡೆಯುತ್ತೆ ದಕ್ಷಿಣ ಭಾರತದ ದೇವಸ್ಥಾನಗಳಲ್ಲೆಲ್ಲ ಮತ್ತು ರಥಸಪ್ತಮಿ ಆಗುತ್ತೆ ರಂಗನಾಥನ ತೇರಾಗುತ್ತೆ ಅದು ಆದಮೇಲೆ ಯುಗಾದಿ ನಡೆಯುತ್ತೆ ಯುಗಾದಿಯಲ್ಲೆಲ್ಲ ಹೊಸ ಬಟ್ಟೆಗಳನ್ನು ತೊಟ್ಟು ಬೇವು ಬೆಲ್ಲ ತಿಂದು ದೇವಸ್ಥಾನಗಳಿಗೆಲ್ಲ ಹೋಗಿ ಪೂಜೆಗಳನ್ನೆಲ್ಲ ಮಾಡಿಸಿ ಅದನ್ನು ಯುಗಾದಿ ಒಸ ಯುಗಾದಿ ಹೊಸದಿನ ಎಂದು ಆಚರಿಸುತ್ತೇವೆ ಸನ್ ಅದಾದ ಮೇಲೆ ಗೌರಿ ಹಬ್ಬ ಇರುತ್ತೆ ಗೌರಿ ಹಬ್ಬದಲ್ಲಿ ಮಕ್ಕಳಿಗೆಲ್ಲ ಹೊಸ ಬಟ್ಟೆ ಕೊಡಿಸಿ ನಾವುಗಳೆಲ್ಲ ಹೊಸ ಬಟ್ಟೆಗಳು ತಗೊಂಡು ಹಿರಿಗೆ ಹಿರಿಯರಿಗೆಲ್ಲ ಕೊಡಿಸಿ ಗೌರಿ ಗುಡಿಗೆ ಹೋಗಿ ಬರ್ತೇವೆ ಗಣಪತಿ ಮಾರನೆಗೆ ಇಲ್ಲ ಅದು ಅವಾಗ ಅಂದೇ ಗಣಪತಿ ಇರುತ್ತೆ ಗಣಪತಿಯನ್ನೆಲ್ಲ ತಂದು ಕೂರಿಸಿ ದೇವಸ್ಥಾನಗಳೆಲ್ಲ ಕೂರಿಸಿ ದೊಡ್ಡ ದೊಡ್ಡದಾಗಿ ಪೂಜೆಗಳನ್ನೆಲ್ಲ ಇಟ್ಕೊಂಡು ಫಂಕ್ಷನ್ಗಳೆಲ್ಲಾ ಹಿಟ್ಕೊಂಡು ಒಂದು ವಾರ ಹದ್ನೈದು ದಿನ ತಿಂಗಳು ಹೀಗೆ ಗಣಪತಿಯನ್ನು ಅಲ್ಲೇ ಇಟ್ಟು ದಿನ ಪೂಜೆಗಳನ್ನೆಲ್ಲ ಮಾಡಿ ಪ್ರಸಾದ ವಿನಿಯೋಗ ಎಲ್ಲ ಮಾಡಿ ಮಧ್ಯ ಮಧ್ಯದಲ್ಲಿ ಫಂಕ್ಷನ್ಗಳೆಲ್ಲ ಮಾಡಿ ಬಿಡುವಾಗ ದೊಡ್ಡದಾಗಿ ಕುಣಿತಾ ತಮಟೆ ಎಲ್ಲ ಇದ್ದು ಗಣಪತಿಗೆ ತುಂಬ ಅಲಂಕಾರ ಮಾಡಿ ಪ್ರಸಾದ ವಿನಿಯೋಗ ಎಲ್ಲ ಹಿಟ್ಟು ತಗೊಂಡು ಹೋಗ್ಬಿಟ್ಟು ಅದನ್ನ ವಿಸರ್ಜನೆ ಮಾಡ್ತೀವಿ ಮನೆಯಲ್ಲೂ ಸಹ ಪೂಜಿಸ್ತಾರೆ ಗಣಪತಿನಾ ಮನೆಯಲ್ಲಿ ಪೂಜಿಸೋರು ಬೆಳಗ್ಗೆ ತಂದು ಪೂಜಿಸಿಬಿಟ್ಟು ಪುನಃ ಸಾಯಂಕಾಲ ಪ್ರಸಾದದ ಜೊತೆ ತಗೊಂಡು ಹೋಗಿ ಗಣಪತಿನ ವಿಸರ್ಜನೆ ಮಾಡ್ತಾರೆ ನಮ್ಮಲ್ಲಿ ಗಣಪತಿ ಗೌರಿ ತುಂಬ ಜೋರಾಗಿ ನಡೆಯುತ್ತೆ ದಕ್ಷಿಣ ಭಾರತದಲ್ಲಿ ಬೇರೆ ಹಬ್ಬಗಳೆಲ್ಲ ನಡೆಯುತ್ತೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಪೂಜೆಗಳು ನಡೆಯುತ್ತೆ ಎಲ್ಲ ದೇವಸ್ಥಾನದಲ್ಲಿ ಕಾರ್ತಿಕ ಪೂಜೆ ನಡೆಯತ್ತೆ ವಾರ ವಾರ ದೇವಸ್ಥಾನಗಳಲ್ಲಿ ಪ್ರಸಾದ ವಿನಿಯೋಗ ಇರುತ್ತೆ ಅಭಿಷೇಕ ಇರುತ್ತೆ ಕಾರ್ತಿಕ್ ಮಾಸದಲ್ಲಿ ತುಳಸಿ ಹಬ್ಬ ಬರುತ್ತೆ ಬೃಂದಾವನ ಇಟ್ಟು ಬೃಂದಾವನಕ್ಕೆಲ್ಲ ಅಲಂಕಾರ ಮಾಡಿ ಬೃಂದಾವನ ಪೂಜೆ ನಡೆಯುತ್ತೆ ತಾ ಕಾರ್ತಿಕ ಮಾಸದಲ್ಲಿ ಬೇರೆ ಬೆಟ್ಟಗಳಲ್ಲೆಲ್ಲ ಜಾತ್ರೆಗಳು ನಡೆಯುತ್ತವೆ ಮಹದೇಶ್ವರದಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ದೊಡ್ಡ ಜಾತ್ರೆ ಆಗುತ್ತೆ ನಂಜನಗೂಡಲ್ಲಿ ಜಾತ್ರೆ ಆಗುತ್ತೆ ನಮ್ಮದು ಈ ಹಿಂದೂ ಜನಗಳಲ್ಲಿ ತುಂಬ ಜಾತ್ರೆಗಳು ತುಂಬ ದೇವಸ್ಥಾನಗಳು ನಡೆಯುತ್ತವೆ ತುಂಬ ಶಾ ಶ್ರದ್ಧೆಯಿಂದ ಎಲ್ಲರೂ ಎಲ್ಲರೂ ಸೇರಿ ಒಟ್ಟಿಗೆ ಜಾತ್ರೆಗಳು ದೇವಸ್ಥಾನಗಳಿಗೂ ಹೋಗಿ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ಪ್ರತಿಯೊಂದು ಜಾತ್ರೇಯೂ ತುಂಬ ಜೋರಾಗಿ ನಡೆಯುತ್ತವೆ